ಹಾಂ ಹೇಳಿ ಹಾಂ ಹಾಂ ಇದೆ ನಮ್ಮಹತ್ರ ಎಲ್ಲ ಫೆಸಿಲಿಟಿ ಇದೆ

ಹಾಂ ಮಾಡ್ತೀನಿ ಮೇಡಮ್

ಹಾಂ ಎಲ್ಲ ಎಲ್ಲ ಮಾಡ್ತೀವಿ ನಾವು ನಮ್ಮ ಟೀಮ್ ನವ್ರು ಇದ್ದಾರೆ ಮಾಡ್ತಾರೆ ಹಾಂ ನಿಮ್ಗೆ ಯಾವ ಥರ ಯಾವ್ತಾ ಟ್ರೆಡಿಷನಲ್ ಆಗಿರ್ಬೇಕ ಹೇಗೆ ಹಾಂ ಹಾಂ ಮಾಡ್ತಾರೆ ನಮ್ಮ ಟೀಮ್ನವರು ಮಾಡ್ಕೊಡ್ತಾರೆ ನಿಮಗೆ

ಹಾಂ ಎಲ್ಲ ಮಾಡ್ತಾರೆ ಹಾಂ ಇರ್ತೀವಿ ಬನ್ನಿ

ಹಾಂ ಓಕೆ ಓಕೆ ಬನ್ನಿ ಬನ್ನಿ

ಹಾಂ ನಮ್ಮ ಆಫೀಸ್ ಇಲ್ಲೇ ಹೇಳ್ತಿವಿ ಬನ್ನಿ ನಾವು ಹಾಂ ಹಾಂ ಲೊಕೇಶನ್ ಶೇರ್ ಮಾಡಿರ್ತೀವಿ ಬನ್ನಿ ನೀವು ಹಾಂ ಓಕೆ